ಶುಭೋದಯ ಇದು ಉಡುಪಿ ಹೋಟ್ಲಾ ನಮ್ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಅದಕ್ಕೆ ಒಂದು ನೂರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಬೇಕಿತ್ತು ನಿಮ್ಮ ಉಪಹಾರ ಗೃಹದಿಂದ ಅದು ಮಾಡೋಕ್ಕಾಗತ್ತೆ ಅಂದರೆ ನಾ ನಾನು ಒಂದು ಸಣ್ಣ ಹೇಳ್ತೀನಿ ಚೀಟಿಯಲ್ಲಿ ನೀವು ಬರೆದಿಟ್ಕೊಳ್ಳಿ ನಮಗೆ ಅದು ಸ್ವಲ್ಪ ಬೇಗನೇ ಬೇಕು ನಾಳೆನೇ ಕಾರ್ಯಕ್ರಮ ಆಗಿರೋದರಿಂದ ನಾನು ಹೇಳ್ತೀನಿ ನೀವು ಬರೆದಿಟ್ಕೊ ಬರ್ಕೊಳ್ಳಿ ಗೋಧಿ ರೊಟ್ಟಿ ಬದನೇಕಾಯಿ ಪಲ್ಯ ಪುಳಿಯೋಗರೆ ಹೋಳಿಗೆ ಕೋಸಂಬರಿ ಪಲ್ಯ ಅನ್ನ ಸಾಂಬಾರು ಉಪ್ಪು ಉಪ್ಪಿನಕಾಯಿ ಬೋಂಡ ಅಮೇಲೆ ಇನ್ನೊಂದು ಸ್ವೀಟ್ ಬೇಕು ನಮಗೆ ಅದು ಒಂದು ಚಂಪಾಕಲಿ ಅದರೂ ಪರ್ವಾಗಿಲ್ಲ ಜಹಾಂಗೀರ್ ಆದರೂ ಪರ್ವಾಗಿಲ್ಲ ಅಮೇಲೆ ಇನ್ನೊಂದು ಥರದ ಪಲ್ಯ ಬೇಕು ಕೋಸಂಬರಿ ಅಂತೂ ನಿಮಗೆ ಗೊತ್ತಿದೆಯಲ್ಲ ಕಾರ್ನ್ ಕೋಸಂಬರೀನೇ ಬೇಕು ಈ ಎಲ್ಲವೂ ನಮಗೆ ನಾಳೆ ಬೆಳಗ್ಗೆಯೇ ಬೇಕು ಅಮೇಲೆ ಅಡುಗೇಲಿ ಸ್ವಲ್ಪ ಉಪ್ಪು ಮತ್ತೆ ಸಿಹಿನ ಕಡಿಮೆ ಪ್ರಮಾಣದಲ್ಲಿ ಹಾಕಿ ನಮಗೆ ಸರಿಯಾದ ಸಮಯಕ್ಕೆ ನೀವು ತಲುಪಿಸ್ಬೇಕು ಅದಕ್ಕೆ ಎಷ್ಟು ಹಣ ಆಗುತ್ತಂತ ನೀವು ನನಗೆ ಒಂದು ಕಾಲ್ ಮಾಡಿ ಬೇಗನೇ ತಿಳಿಸಿ ಯಾಕೆಂದ್ರೆ ನಿಮ್ಮತ್ರ ಆಗದೇ ಇದ್ರೆ ನಾವು ಮತ್ತೆ ಬೇರೆ ಕಡೆ ನೋಡ್ಕೊಬೇಕಾಗತ್ತೆ ಯಾಕಂದ್ರೆ ನಮಗೆ ತುಂಬನೇ ಅವಸರ ಇದೆ ಈಗ ನಾಳೆನೇ ಫಂಕ್ಷನ್ ಆಗಿರೋದರಿಂದ ನಮಗೆ ತುಂಬ ಅವಶ್ಯಕತೆ ಇದೆ ದಯವಿಟ್ಟು ಆಗತ್ತಾ ಇಲ್ಲೋ ಅಂತ ಒಂದು ಫೋನ್ ಮಾಡಿ ನೀವು ತಿಳಿಸಿ ಆಮೇಲೆ ನಿಮ್ಮ ಅಡ್ ನಿಮ್ಮ ಒಂದು ವಿಳಾಸವನ್ನು ನಮಗೆ ನೀವು ಮೆಸೇಜ್ ಮಾಡಿ ಕಳಿಸಿದ್ರೆ ನಮಗೆ ತುಂಬ ಸಹಾಯ ಆಗತ್ತೆ ಹಾಗಾಗೀ ನಿಮ್ಮ ಒಂದು ಹೆಸರು ವಿಳಾಸವನ್ನು ನಮಗೆ ನೀವು ಕಳಿಸಿಕೊಡಿ ಆಮೇಲೆ ಎಷ್ಟು ಅಮೌಂಟ್ ಆಗತ್ತೆ ಅಂತ ದಯವಿಟ್ಟು ಸ್ವಲ್ಪ ಬೇಗನೇ ಹೇಳಿ ಯಾಕೆಂದರೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಹಾಗಾಗಿ ಧನ್ಯವಾದಗಳು